ಆಟೋ ಡ್ರೈವರ್ ಮಂಜುನಾಥ್ ಅವರಾ ಹಾಂ ನಾವು ಚಿಕ್ಕಮಗಳೂರಿಂದ ಬಂದಿದ್ದೀವಿ ರಿ ಇಲ್ಲಿ ಏಕನಾಥೇಶ್ವರ ಟೆಂಪಲ್ ಇದೆಯಂತಲ್ಲ ಅದನ್ನು ನೋಡಬೇಕಿತ್ತು ಆಮೇಲೆ ಇಲ್ಲಿ ಯಾವುದೇ ಇದ್ದರೂ ಈ ದುರ್ಗದಲ್ಲಿ ಯಾವುದಾದ್ರೂ ಹೋಟಲ್ಲು ಚೆನ್ನಾಗಿದೆಯಾ ಇಲ್ಲ ಹೋಟೆಲಲ್ಲಿ ಸ್ವಲ್ಪ ತಿಂಡಿ ಮಾಡಿ ಸ್ವಲ್ಪ ಫ್ರೆಶ್ ಆಗಬೇಕು ಒಂದ್ಸ್ವಲ್ಪ

ಹೌದು ಹೌದು ಹೌದು ಹೌದು ಇಲ್ಲಿ ಯಾವುದೋ ಉಪಾಧ್ಯಾಯ ಅಂತ ಹೇಳ್ತಾರಲ್ಲ ಅದು ಚೆನ್ನಾಗಿದ್ಯಂತೆ ಹೌದು

ಊಂ ಹ್ಞೂ ಅದು ನೀವು ಅಲ್ಲಿಗೆ ಕರ್ಕೊಂಡೋಗಿ ವೇಟ್ ಮಾಡಿ ಒಂದು ಸಲ್ಪೊತ್ತು ಫ್ರೆಶ್ ಆಗಿಬಿಟ್ಟು ಬೇಗ ಅಲ್ಲೇ ತಿಂಡಿ ಮುಗಿಸಿಕೊಂಡು ಬರ್ತೀವಿ ಮತ್ತೆ ನೀವು ಏಕನಾಥೇಶ್ವರಿಗೆ ಕರ್ಕೊಂಡೋಗ್ಬೇಕು ಎಷ್ಟಾಗುತ್ತೆ ಇಲ್ಲ ಇಲ್ಲ ಇಲ್ಲ ಒಂದು ಹಾಫ್ ಆ್ಯನ್ ಅವರಲ್ಲಿ ಮು ತಿಂಡಿ ಮಾಡ್ಬಿಡ್ತೀನಿ ಹ್ಞೂ ಹ್ಞೂ ಎಷ್ಟಾಗತ್ತೆ ಹೇಳಿ ಏ ಇಲ್ಲ ಗೌರ್ಮೆಂಟ್ ಬ ಬಸ್ ಸ್ಟಾಪಲ್ಲಿ ಇಳ್ಕೊಂಡಿದ್ದೀನಿ ಧರ್ಮಸ್ಥಳ ಗಾಡಿ ಇಲ್ಲಿಗೆ ಬಂದು ಹಾಂ ಹ್ಞೂ ಅದೆಲ್ಲ ಬೇಡರಿ ಹಂಡ್ರೆಡ್ ರುಪೀಸ್ ಕೊಟ್ಬಿಡ್ತೀನಿ ನೋಡಿ ಫಿಕ್ಸ್ ಓಕೆನ ದೇವಸ್ಥಾನ ಅಂತ ಹೇಳ್ತಿದ್ದೀನಿ ಯಾಗಿದ್ರೆ ಬಾರ್ಗೇನು ಹ್ಞೂ ಆಯಿತು ಬನ್ನಿ ಹೆಚ್ಚು ಕಡಿಮೆ ನೋಡ್ಕೊ ಮಾಡ್ಕೊಳೋಣ ಓಕೆನ ಹಾಂ ಸರಿ ಹೌದಾ ಹಾಂ ಸರಿ ಎಲ್ಲಿ ನೀವು ಇ ಈವಾಗ ಎಷ್ಟೊತ್ತಾಗುತ್ತೆ ನೀವು ಬರೋದು ಬರೋದು ಲೇಟು ಅಂದಿದ್ದಿರಿ

ಹಾಂ ಆದರೆ ಲೇಟ್ ಮಾಡಬೇಡಿ ದಯವಿಟ್ಟು ಬೇಗ ಬನ್ನಿ ಓಕೆನ

ಓಕೆ ಓಕೆ ಅಪ್ಪ ಥ್ಯಾಂಕ್ ಯು